ನಾವು ಮನೆಯಲ್ಲಿ ಹೈನುಗಾರಿಕೆ ಮಾಡ್ತೇವೆ ಹೈನುಗಾರಿಕೆಯಲ್ಲಿ ದೊಡ್ಡ ಕೆಲಸ ಅಂದರೆ ಹಸು ಕರು ಹಾಕಿದಾಗ ಅದನ್ನ ಆರೈಕೆ ಮಾಡೋದರಲ್ಲೇ ತುಂಬ ಅದರ ಬಗ್ಗೆ ಗೊತ್ತಿರಬೇಕು ಕೆಲವು ಸಂದರ್ಭದಲ್ಲಿ ಬೇಸಿಗೆಯಲ್ಲಾದ್ರೆ ಕರುಗಳಿಗೆ ಹೀಟ್ ಜಾಸ್ತಿ ಆಗುತ್ತೆ ಅದಕ್ಕೇನೆ ಸರಿಯಾದ ನೆರಳಿನ ವ್ಯವಸ್ಥೆ ಮಾಡಬೇಕು ಮತ್ತು ತಾಯಿ ಹಾಲು ಅಂದು ತಾಯಿ ದನದ್ದು ಹಾಲು ತುಂಬ ಅದಕ್ಕೆ ಕುಡಿಸ್ಬೇಕು ಅದನ್ನು ನಾವು ಬೇರೆ ಯೂಸ್ ಮಾಡ್ಲಿಕ್ಕೆ ಆಗೋದು ಇಲ್ಲ ಹಾಗೆ ಅದನ್ನು ಕರುವಿಗೆ ಕುಡಿಸ್ಬೇಕು ಮತ್ತು ಮಳೆಗಾಲದ ಟೈಮಲ್ಲಾದರೆ ತಾಯಿಗೆ ದೇಹ ಬಿಸಿಯಾಗಿರುವಂತಹ ವಸ್ತು ಹೇಗೆ ಇರ್ತದೆ ಅದನ್ನು ಅಂಥ ವಸ್ತುಗಳನ್ನ ಕೊಟ್ಟು ತಾಯಿ ದೇಹವನ್ನು ಬಿಸಿಯಾಗಿಟ್ಟು ಅದು ಹಾಲಿನ ಮುಖಾಂತರ ಕರು ಕೂಡ ಅಷ್ಟೇ ಅದಕ್ಕೆ ಅದರ ಅಂಶ ಅದಕ್ಕೆ ಸಿಕ್ಕಿ ಅದ್ರ ಕೂಡ ಹಾಗೆ ಚೆನ್ನಾಗಿರುವ ಹಾಗೆ ನೋಡಿಕೊಳ್ಬೇಕಾಗತ್ತೆ ಮತ್ತು ಕರುವಿಗೆ ಹೆಚ್ಚಾಗಿ ಬೇಸಿಗೆಯಲ್ಲಿ ಬಿಸಿಯಿಂದ ಅವರ ಅದು ಅದಕ್ಕೆ ಸಾಯುವ ಸ್ಥಿತಿ ಜಾಸ್ತಿ ಆಗೋದು ಮತ್ತು ಮಳೆಗಾಲದಲ್ಲಿ ಥಂಡಿಯಿಂದ ಅವಕ್ಕೆ ಸಮಸ್ಯೆಗಳು ಬರೋದು ಅದಕ್ಕೆ ತಾಯಿಯನ್ನು ಕರೆಕ್ಟಾಗಿ ಇಟ್ಟುಕೊಂಡು ತಾಯಿ ದನವನ್ನು ಹಾಲನ್ನು ಸರಿಯಾಗಿ ಅದಕ್ಕೆ ಕರುಗೆ ಕುಡ್ಸಿದ್ರೆ ಅದು ತುಂಬ ಚೆನ್ನಾಗಿ ಬೆಳ್ವಣಿಗೆಗೆ ಆಗ್ತದೆ